ಹಲೋ ನಾನು ಫಸ್ಟು ಅಡುಗೆ ಮಾಡೋದನ್ನು ಹೇಗೆ ಕಲಿತೆ ಅಂದರೆ ಅಡುಗೆಯನ್ನು ಅದನ್ನು ರೆಡಿ ಮಾಡೋದು ತಯಾರು ಮಾಡುವುದು ಹೇಗೆ ಅಂತ ಕಲಿತ್ಕೊಳ್ಬೇಕಾದ್ರೆ ನಾನು ನಿಜವಾಗ್ಲೂ ಹೇಳಬೇಕಾದ್ರೆ ನನಗೇನೂ ಬರ್ತಿರಲಿಲ್ಲ ಅಡುಗೆ ಮಾಡೋಕೆ ಬರ್ತಿರಲಿಲ್ಲ ಪಾತ್ರೆ ಬೆಳಗೋಕೆ ಬರ್ತಿರಲಿಲ್ಲ ಮತ್ತು ತರಕಾರಿ ಕಟ್ ಮಾಡುವುದು ಸಮೇತ ನನಗೆ ಬರ್ತಿರಲಿಲ್ಲ ಆವಾಗ ಒಂದು ದಿನ ನನ್ನ ಫ್ರೆಂಡು ತಾಯಿ ಅನ್ನೋದಕ್ಕಿಂತ ಫ್ರೆಂಡ್ ಏನು ಮಾಡಿದ್ರು ಒಂದು ದಿನ ನಮ್ಮನ್ನು ಈ ಥರ ಬ್ಯಾಚುಲರಾಗಿ ಏನೋ ಒಂದು ಸೇವೆ ಮಾಡಲಿಕ್ಕೆ ನಮ್ಮನ್ನು ಒಂದು ಗ್ರೂಪಾಗಿ ಹಾಕಿದ್ರು ಆವಾಗೆಲ್ಲ ಹಾಕಬೇಕಾದ್ರೆ ಅಲ್ಲಿ ತುಂಬ ಕಷ್ಟ ಆಗ್ತಿತ್ತು ಹೇಗೆ ಮಾಡೋದು ಹೇಗೆ ಮಾಡೋದು ಅಡುಗೆನಾ ಅಂಥೇಳಿ ಆಗ ನನ್ನ ಫ್ರೆಂಡ್ ಹೇಳಿದಳು ನನ್ನ ಅಕ್ಕ ಅಂತಿದ್ರು ಒಬ್ಬರು ಅಕ್ಕ ಹೇಳಿದ್ರು ಕ ಇದು ಈ ಥರ ಈರುಳ್ಳಿ ಫಸ್ಟ್ ಕಟ್ ಮಾಡ್ಕೊ ತರಕಾರಿ ಕಟ್ ಮಾಡ್ಕೋ ಫಸ್ಟ್ ನೀರಿಗಿಡು ನೀರು ಆದ್ಮೇಲೆ ಬೇಳೆ ಆ ನೀರು ಸ್ವಲ್ಪ ಕುದ್ದ ಮೇಲೆ ಬೇಳೆ ಹಾಕು ಬೇಳೆ ಸ್ವಲ್ಪ ಬೆಂದ ಮೇಲೆ ತರಕಾರಿನ ಹಾಕು ತರಕಾರಿ ಹಾಕಿದ್ಮೇಲೆ ಕಾಯಿ ಕಡಲೆ ಆಮೇಲೆ ಕೊತ್ತಂಬ್ರಿ ಸೊಪ್ಪು ಬೆಳ್ಳುಳ್ಳಿ ಈರುಳ್ಳಿ ಈ ಥರದ ಎಲ್ಲ ಎಲ್ಲ ಐಟಮ್ಗಳು ನೀನು ಕಟ್ ಮಾಡಿ ಅದನ್ನೆಲ್ಲ ತೆಂಗಿನಕಾಯಿ ಇದೆಲ್ಲ ರುಬ್ಬಿಕೊಂಡು ಆಮೇಲೆ ಮಸಾಲ ಹಾಕು ಮಸಾಲ ಹಾಕಿದ್ಮೇಲೆ ಅದು ವಿಸಿಲ್ ಆಗುತ್ತೆ ವಿಸಿಲ್ ಆಗಿದ್ಮೇಲೆ ಅದನ್ನ ಇಳಿಸಿಕೊಂಡು ಮತ್ತೆ ನೀನು ಒಗ್ಗರಣೆ ಹಾಕಬೇಕಾ ಯಾವ ರೀತಿ ಹಾಕ್ತೀಯ ನೀನೇಳು ಅಂತ ಎಲ್ಲ ಹೇಳಿದರು ಆಗ ನಾನು ಹೇಗೆ ಹಾಕೋದು ಅಂಥೇಳಿ ನಾನು ತುಂಬ ಕಷ್ಟ ಪಡ್ತಾಯಿದ್ದೆ ಆವಾಗೊಂದಿನ ಅವರಂದ್ರೂ ಈ ಥರ ಹಾಕು ಅಂತ ಹೇಳಿದ್ರು ಫಸ್ಟು ಎಣ್ಣೆ ಹಾಕಿದೆ ಎಣ್ಣೆ ಹಾಕಿದಮೇಲೆ ಸಾಸಿವೆ ಹಾಕಿದೆ ಸಾಸಿವೆ ಹಾಕಿದಮೇಲೆ ಕರಿಬೇವು ಸೊಪ್ಪು ಹಾಕಿದೆ ಕರಿಬೇವು ಹಾಕಿದಮೇಲೆ ಮತ್ತು ಈರುಳ್ಳಿ ಹಾಕಿದೆ ಈರುಳ್ಳಿ ಹಾಕಿ ಮತ್ತು ಅದನ್ನು ಸಾಂಬಾರೆಲ್ಲ ಕುದ್ದಿರೋದು ನೋಡಿಬಿಟ್ಟು ಮತ್ತೆ ಪಕ್ಕಕ್ಕಿಳಿಸಿಕೊಂಡು ಅದನ್ನು ಆ ಒಗ್ಗರಣೆಗೆ ಹಾಕಬೇಕಾದ್ರೆ ಅದು ತುಂಬ ಟೇಸ್ಟಾಗಿ ಬಂತು ಆ ಥರ ನಾನು ಮಾಡ್ಕೋ ಮಾಡೋದು ಕಲ್ತ್ಕೊಂಡೆ ಮತ್ತು ನನ್ನ ಅಮ್ಮನೂ ಮತ್ತು ಉಪ್ಸಾರು ಹೇಗೆ ಮಾಡೋದು ಅಂಥೇಳಿ ನನ್ಗೆ ಗೊತ್ತಿರಲಿಲ್ಲ ಆವಾಗ ಉಪ್ಸಾರು ಹೇಗೆ ಮಾಡೋದು ಅಂಥೇಳಿ ನನ್ನ ಅಮ್ಮನ ಕೇಳಬೇಕಾದ್ರೆ ಅಮ್ಮ ಹೇಳಿದ್ರು ಸ್ವಲ್ಪ ಸೊಪ್ಪು ಕಿತ್ಕೊಂಡು ಬಾ ಅಂಥೇಳಿದ್ರು ಯಾವುದ್ಯಾವ್ದು ಥರದ ಸೊಪ್ಪು ಅಂಥೇಳಿ ನನ್ಗೆ ಗೊತ್ತಿಲ್ಲ ನುಗ್ಗೆಸೊಪ್ಪು ಇದೆಯಲ್ಲ ಗೊತ್ತಾ ಆ ನುಗ್ಗೆಸೊಪ್ಪು ಕಿತ್ಕೊಂಡು ಬಂದೆ ನುಗ್ಗೆಸೊಪ್ಪು ಕಿತ್ಕೊಂಡ್ಬಂದು ಅದಕ್ಕೆ ಫಸ್ಟು ಬೇಳೆ ಹಾಕು ಬೇಳೆ ಹಾಕಿದ್ಮೇಲೆ ಸ್ವಲ್ಪ ಬೆಂದ ಮೇಲೆ ಆಮೇಲೆ ನುಗ್ಗೆಸೊಪ್ಪನ್ನ ಕಟ್ ಮಾಡ್ಕೊಂಡಿರ್ತೀಯಲ್ಲ ಅದನ್ನು ಹಾಕು ಅದು ಹಾಕಿದ್ಮೇಲೆ ಪ್ಲೇಟ್ ಮುಚ್ಚಬೇಡ ಪ್ಲೇಟ್ ಮುಚ್ಚಬೇಡ ಅಂಥೇಳಿದ್ರು ಆಮೇಲೆ ಮತ್ತು ಸ್ವಲ್ಪ ಬೆಂದ ಮೇಲೆ ಅದನ್ನ ಇಳಿಸಿಕೊಂಡು ಸೊಪ್ಪು ಬೇಯಿಸೋ ಜಾಲ್ರಿ ಅಂತಿದೆ ನಮ್ಮ ಕಡೆ ಸೊಪ್ಪು ಬೆಯಿಸೋ ಜಾಲ್ರಿ ಇದೆ ಆ ಜಾಲ್ರಿಗೆ ಸೊಪ್ಪನ್ನು ಬಸ್ಕೊಂಡ್ಮೇಲೆ ಬಸ್ಕೊಂಡು ಏನು ಮಾಡ್ತೀವಿ ಅದನ್ನೇ ಮತ್ತು ತೆಂಗಿನಕಾಯಿಯೆಲ್ಲ ಕಟಾ ತುರ್ಕೊಂಡು ಇಟ್ಕೊಂಡಿರ್ತೀವಿ ಕರ್ಬೇವಿನ ಸೊಪ್ಪು ಮತ್ತು ಸಾಸಿವೆ ಈರುಳ್ಳಿ ಎಲ್ಲ ಕಟ್ ಮಾಡಿಕೊಂಡು ಒಣ ಮೆಣಸಿನ್ಕಾಯಿ ಇದೆಲ್ಲ ಕಟ್ ಮಾಡಿ ಇಟ್ಕೊಂಡಿರ್ತೀವಿ ಆ ಇಟ್ಕೊಂಡಿರೋದನ್ನ ಏನು ಮಾಡ್ತೀವಿ ಮತ್ತು ಎಣ್ಣೆ ಹಾಕಿ ಮತ್ತು ಸೊಪ್ಪು ಮತ್ತೆ ಕಾಳು ಎರಡೂ ಬೆಂದಿರುತ್ವಲ್ಲ ಅದನ್ನು ಬಸ್ಕೊಂಡಿರ್ತೀವಲ್ವ ಅದನ್ನೇನು ಮಾಡ್ತೀವಿ ಅದನ್ನ ಒಗ್ಗರಣೆಗೆ ಎಣ್ಣೆ ಹಾಕಿ ಮತ್ತು ಸಾಸಿವೆ ಹಾಕಿ ಬೇ ಮತ್ತು ಈರುಳ್ಳಿ ಹಾಕಿ ಒಣ ಮೆಣಸಿನ್ಕಾಯಿ ಹಾಕಿ ಅದೆಲ್ಲ ಸ್ವಲ್ಪ ಡ್ರೈ ಆದ್ಮೇಲೆ ಸೊಪ್ಪಾಕಿಬಿಟ್ಟು ಅದನ್ನು ಪರ್ಟಯ್ಸಿ ಮತ್ತಿಳಿಸಿಕೊಡು ಆ ಥರ ಕಲಿತ್ಕೊಂಡೆ ಮತ್ತೊಂದು ಮತ್ತೊಂದು ಮತ್ತೊಂದು ತಿಂಡಿಗಳಲ್ಲಾಗಲಿ ಯಾವುದೇ ಒಂದು ಆ ಸ್ಟಾರ್ಟಿಂಗಲ್ಲಿ ನಾನು ಫ್ರೆಂಡ್ ಮೂಲ್ಕವಾಗಿ ಕಲಿತೆ ಆಮೇಲೆ ನನ್ನ ತಾಯಿ ಹೇಳಿಕೊಟ್ರು ಆಮೇಲೆ ಮತ್ತು ಮತ್ತು ಬೇರೆ ಬೇರೆದೆಲ್ಲ ವಿಧ ವಿಧವಾದ ಆಗಿ ನನ್ನ ಮದುವೆಯಾಯ್ತು ಮದ್ವೆಯಾಗಿ ಬಂದ್ಮೇಲೆ ನಮ್ಮ ಹಸ್ಬೆಂಡ್ ತುಂಬ ವೆರೈಟಿ ವೆರೈಟಿಯೆಲ್ಲ ಹೇಳ್ಕೊಟ್ರು ತುಂಬ ಎಲ್ಲ ತುಂಬ ಚೆನ್ನಾಗಿ ಕಳಿಸಿಕೊಟ್ರು ಅದನ್ನೆಲ್ಲ ಕಲಿತ್ಕೊಂಡೆ ಕಲಿತ್ಕೊಂಡು ಓಹ್ ಹೀಗೆ ಮಾಡೋದು ಓಹ್ ಇದು ಈಸಿ ಇದೆಯಲ್ಲ ಅಂಥೇಳಿ ಅದನ್ನು ಕಂಟಿನ್ಯೂ ಆಗಿ ಮಾಡ್ತಾಯಿದ್ದೀನಿ ತುಂಬ ಈಸಿಯಾಗಿದೆ ತುಂಬ ಖುಷಿಯಾಗ್ತಿದೆ ಮತ್ತು ನನ್ನ ಮಕ್ಕಳಿಗಾದ್ರೂ ಅಷ್ಟೇ ಬೇರೆ ಬೇರೆ ತಿಂಡಿ ವೆರೈಟಿ ಮಾಡಿಕೊಡ್ಬೇಕಾದ್ರೆ ಅವನಿಗೆ ಇದಿಷ್ಟ ಇವನಿಗೆ ಇದಿಷ್ಟ ಅಂದರೆ ಏನಿಷ್ಟ ಮಗನೇ ಅಂತ ಕೇಳಿದರೆ ಅಮ್ಮ ನನಗೆ ಇದು ಮಾಡಿಕೊಡು ಅಂದರೆ ನಾನೇನು ಮಾಡ್ತೀನಿ ಅದನ್ನೇ ಮಾಡ್ತೀನಿ ಮತ್ತು ಕ್ರಿಸ್ಮಸ್ ಹಬ್ಬ ಬರುವ ಟೈಮಲಿ ನಾನು ತುಂಬ ತಿಂಡಿಗಳು ಮಾಡ್ತಾಯಿದ್ದೆ ಅದು ಏನೆಂದರೆ ನೆನೆಸೋಕೆ ಆಗಲ್ಲ ಗಲಗಲ ಮತ್ತು ಕರ್ಜಿಕಾಯಿ ಮತ್ತು ಇದು ಬರ್ತದಲ್ಲ ನೀರ್ಗಜ್ಜಾಯಿ ನಮ್ಮ ಕಡೆ ಹೇಳ್ತಾರೆ ರವೆ ಉಂಡೆ ಆಮೇಲೆ ನೀರ್ಗಜ್ಜಾಯಿ ಅಂಥೇಳಿದ್ರೆ ಅದನ್ನು ಹೇಗೆ ಮಾಡೋದು ಅಂತ ಕೆಲವರಿಗೆಲ್ಲ ಗೊತ್ತಿಲ್ಲ ಅದನ್ಹೇಗೆ ಮಾಡೋದು ಅಂದರೆ ನೈಟು ಅಕ್ಕಿ ಮತ್ತು ತೆಂಗಿನಕಾಯಿ ಅಕ್ಕಿ ಬೆಲ್ಲ ತೆಂಗಿನಕಾಯಿ ಮತ್ತು ಏಲಕ್ಕಿ ಇದೆಲ್ಲವೂ ರುಬ್ಕೊಳ್ಳೋದು ರುಬ್ಬಿಕೊಂಡು ನೈಟೆಲ್ಲ ಏನು ಮಾಡ್ತೀನಿ ನೆನೆಯೋಕೆ ಇಟ್ಟಿರ್ತೀನಿ ಆ ನೆನೆಯೋಕೆ ಇಟ್ಟಿರೋದಕ್ಕೆ ಸ್ವಲ್ಪ ಏನು ಮಿಕ್ಸ್ ಮಾಡಬೇಕು ಅಂದರೆ ಎಳ್ಳಿದೆಯಲ್ಲ ಆ ಎಳ್ಳನ್ನು ಮಿಕ್ಸ್ ಮಾಡಿ ಇಟ್ಬಿಡೋದು ಅದು ನೈಟೆಲ್ಲ ನೆಂದೋಗಿರುತ್ತೆ ಅದನ್ನು ಮತ್ತು ಬೆಳಗ್ಗೆ ಎದ್ದಾಗ ಫಸ್ಟು ಎಣ್ಣೆ ಹಾಕಿ ಎಣ್ಣೆ ಕಾದ ಮೇಲೆ ಅದನ್ನು ನೆಂದಿರುತ್ತಲ್ಲ ಆ ಸಂಪ್ಳ ಅದನ್ನು ಎತ್ತಿ ಎತ್ತಿ ಸ್ವಲ್ಪ ಸ್ವಲ್ಪ ಸ್ವಲ್ಪ ಸ್ವಲ್ಪ ಎಣ್ಣೆಗೆ ಬಿಡೋದು ಎಣ್ಣೆಗೆ ಬಿಟ್ಮೇಲೆ ಅದು ಏನಾಗುತ್ತೆ ಸ್ವಲ್ಪ ಅಗಲವಾಗಿ ಒಂಥರ ದಪ್ಪದಾಗಿ ಉಬ್ಬಿಕೊಂಡು ಹೀಗೆ ಈ ಥರ ಬರ್ತದೆ ಅದನ್ನ ಉಬ್ಬಿಕೊಂಡು ಬಂದಾಗ ನಾವದನ್ನು ಎತ್ತಿಕೊಂಡು ಮತ್ತು ಜಾಲ್ರಿಗೆ ಹಾಕಿ ಅದನ್ನ ತಿನ್ನುವಾಗ ತುಂಬ ಟೇಸ್ಟಿಯಾಗಿರ್ತದೆ ಅದನ್ನ ತುಂಬ ಜನಕ್ಕೆ ಮಾಡಿಕೊಟ್ಟಿದ್ದೀನಿ ಮತ್ತು ನನ್ನ ಅಣ್ಣನ ಮಗನಿಗೂ ತುಂಬ ಇಷ್ಟ ಅದು ಯಾರಿಗಾದ್ರೂ ಓಕೆ ನಾನದನ್ನೇ ತುಂಬ ಬೇಗ ಮಾಡೋದು ಕಲಿತ್ಕೊಂಡೆ ಮತ್ತು ಬೇರೆ ಬೇರೆದೆಲ್ಲ ಗಲಗಲ್ಲ ಮಾಡೋಣ ಅಂಥೇಳಿದ್ರೆ ಅದು ಹೇಗೆ ಮಾಡೋದು ಅಂಥೇಳಿ ಸ್ವಲ್ಪ ಕನ್ಫ್ಯೂಷನ್ ಆಗ್ತಿತ್ತು ಮತ್ತು ನನ್ನ ಫ್ರೆಂಡ್ ಮೂಲಕವಾಗಿ ಇನ್ನೊಬ್ಬರ ಮೂಲಕವಾಗಿ ಕಲಿತ್ಕೊಂಡೆ ಹಾಗೆ ಕಲಿತ್ಕೊಳ್ಬೇಕಾದ್ರೆ ಅದಕ್ಕೆನೇನಾ ಬೇಕು ಅಂಥೇಳಿದ್ರೆ ಅದಕ್ಕೆ ಬಾಳೆಹಣ್ಣು ಮತ್ತು ಮೈದಾ ಆಮೇಲೆ ತುಪ್ಪ ಆಮೇಲೆ ಸಕ್ಕರೆ ಇದನ್ನೆಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ನಾದಿ ಅದನ್ನು ಚಪಾತಿ ರೀತಿಯಲ್ಲಿ ಬರುವ ರೀತಿಯಲ್ಲಿ ಮಾಡಿಕೊಂಡು ಅದನ್ನು ಚಪಾತಿ ಲಟ್ಟಣಿಯಲ್ಲಿ ಅದನ್ನು ಸ್ವಲ್ಪ ಒತ್ತಿ ಆಮೇಲೆ ಮತ್ತೆ ಅದನ್ನು ಏನು ಮಾಡೋದು ಕಟ್ ಮಾಡಿ ಕಟ್ ಮಾಡಿ ಸಣ್ಣ ಸಣ್ಣಗೆ ನಮಗೆ ಯಾವ ಆಕಾರ ಬೇಕು ಅದನ್ನ ಕಟ್ ಮಾಡಿಕೊಂಡು ಅದನ್ನ ಎಣ್ಣೆಗೆ ಹಾಕಿ ಅದು ಎಣ್ಣೆಗೆ ಹಾಕಿದ್ಮೇಲೆ ಸ್ವಲ್ಪ ಚೆನ್ನಾಗಿ ಉಬ್ಕೊಂಡು ಬರ್ತದೆ ಅದು ಉಬ್ಬಿ ಬಂದಮೇಲೆ ಅದನ್ನ ಮತ್ತೆ ಅದನ್ನ ಎತ್ಕೊಂಡು ತಿಂದರೆ ಅದು ತುಂಬ ಟೇಸ್ಟಿಯಾಗಿರ್ತದೆ ಮತ್ತು ಈ ಥರ ಎಲ್ಲ ನಾನು ವೆರೆ ವೆರೈಟಿ ವೆರೈಟಿ ಬೇರೆ ಬೇರೆದೆಲ್ಲನೂ ತುಂಬ ಇಷ್ಟ ಆಯಿತು ಅಡುಗೆಯಲ್ಲೂ ಅಷ್ಟೇ ಯಾವುದಾದ್ರೂ ಕೊಟ್ರೂ ಮಾಡ್ತೀನಿ ಬೇಳೆ ತರಕಾರಿ ಸಾರು ಮತ್ತು ಸೊಪ್ಪು ಪಲ್ಯ ಮತ್ತು ಮ ಸೊಪ್ಪು ಮತ್ತು ಉಪ್ಸಾರು ಯಾವುದಾದರೂ ಸರಿ ನಾನು ಚೆನ್ನಾಗಿ ಮಾಡೋದು ಕಲಿತ್ಕೊಂಡೆ ಅದು ನಂಗೆ ತುಂಬ ಇಷ್ಟ ಆಯಿತು ಮತ್ತು ಒಂದೊಂದು ಟೈಮಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗ್ತಿರಲಿಲ್ಲ ಆದರೂ ಎಲ್ಲ ಮಾಡೋದು ಕಲಿತ್ಕೊಂಡು ಈವಾಗ ತುಂಬ ಚೆನ್ನಾಗಿ ಮಾಡ್ತೀನಿ ಆಮೇಲೆ ಮತ್ತು ನಮ್ಮ ಹಳ್ಳಿಲಿ ತುಂಬ ಬೇರೆ ಬೇರೆದೆಲ್ಲ ಬೇರೆ ಬೇರೆದೆಲ್ಲ ಮಾಡ್ತಾರೆ ಚಿಕನ್ ಮಟನ್ ಈ ಥರ ಎಲ್ಲ ಮಾಡ್ತಾರೆ ಅದನ್ನ ಹೇಗೆ ಮಾಡಬೇಕು ಅಂತ ನನಗೆ ಗೊತ್ತಿರಲಿಲ್ಲ ಮತ್ತು ನಾವು ಅದನ್ನ ಯೂಸು ಮಾಡು ತಿಂತಿರಲಿಲ್ಲ ಆದರೂ ಮತ್ತು ಅದನ್ನೆಲ್ಲ ಕಲಿತ್ಕೊಂಡು ಈವಾಗ ಎಲ್ಲ ತಿಂತೀನಿ ಎಲ್ಲ ಮಾಡ್ತೀನಿ ಚೆನ್ನಾಗಿ ಎಲ್ಲ ಕಲಿತ್ಕೊಂಡಿದ್ದೀನಿ ಅದೇ ಒಂದು ತುಂಬ ಖುಷಿ ಮತ್ತು ನಾನು ಯಾರ ಕೈಯ್ಯಲ್ಲೂ ಹೇಳಿಸ್ಕೊಳ್ಳಿಲ್ಲ ಫಸ್ಟೆಲ್ಲ ಆ ಥರ ಹೇಳಿಸ್ಕೊಂಡು ಬೆಳೆದೆ ಮತ್ತೀವಾಗ ನನ್ನ ಇಚ್ಛೆಗೆ ನಾನೇ ಮಾಡ್ತೀನಿ ಮತ್ತಿನ್ನೊಬ್ರನ್ನ ನಾನು ಅದನ್ನ ಹೇಳಿ ಕೊಡ್ತೀನಿ ಅನ್ನೋ ಒಂದು ಧೈರ್ಯ ಬಂತು ಮತ್ತು ಹಳ್ಳಿಗಳಲ್ಲಿ ತುಂಬ ಇಷ್ಟಪಡ್ತಾರೆ ತುಂಬ ಉಪ್ಸಾರು ಆಮೇಲೆ ಪಲ್ಯ ಮತ್ತು ಈ ಥರ ಎಲ್ಲ ಮಾಡ್ತಾರೆ ಅದನ್ನೆಲ್ಲ ಮಾಡಬೇಕಾದ್ರೆ ನನಗೆ ಅದು ಒಂದು ರೀತಿ ಚೆನ್ನಾಗಿರ್ತದೆ ಅದನ್ನೆಲ್ಲ ಮಾಡ್ಕೊಂಡು ಮಾಡಿಕೊಂಡು ಅದು ನಮ್ಮನೆಯವರು ತುಂಬ ಇಷ್ಟಪಡ್ತಾರೆ ಅದನ್ನ ನಾವು ತಿಂತೀವಿ ಮತ್ತು ಸೊಪ್ಪಿನ ಪಲ್ಯ ಆಗಲಿ ಎಲ್ಲಾದರೂ ಅಲ್ಲಿ ಸೊಪ್ಪು ಕಿತ್ಕೊಂಡು ಬರ್ತೀವಿ ಅದನ್ನು ಮಾಡ್ತೀವಿ ಮತ್ತಿದು ಪಲ್ಯಗಳೆಲ್ಲಾ ಮಾಡ್ತೀವಿ ಅದನ್ನೆಲ್ಲ ಮಾಡ್ಕೊಂಡು ತಿನ್ನಬೇಕಾದ್ರೆ ಹೇಗೇಗೋ ಏನೇನೋ ಆಗ್ತಾಯಿತ್ತು ಆದರೂ ಅದನ್ನೆಲ್ಲ ಮಾಡೋದು ಕಲಿತ್ಕೊಂಡು ಈವಾಗ ನಾನೆಲ್ಲ ಮಾಡೋದು ತುಂಬ ಇಷ್ಟ ಆಯಿತು ಹಾಗೆಲ್ಲ ಮಾಡ್ತೀನಿ ಮೇಡಮ್